ನಾನು ಬೆಳಗಿನ ಜಾವ ಐದು ಗಂಟೆಯಿಂದ ಸ್ಟಾ ಐದು ಗಂಟೆಯಿಂದ ಪ್ರಾರಂಭ ಮಾಡಿ ಏಳು ಗಂಟೆಯವರೆಗೂ ರನ್ನಿಂಗನ್ನು ಮಾಡುತ್ತೇನೆ ವ್ಯಾಯಾಮ ಮಾಡುತ್ತೇನೆ ನಮ್ಮ ಶಾಲಾ ಕಾಲೇಜಿನ ಆವರಣದಲ್ಲಿ ಹಾ ಮೈದಾನದಲ್ಲಿ ನಾನು ರನ್ನಿಂಗನ್ನು ಮಾಡುತ್ತೇನೆ ಇದರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತದೆ ನಾನು ಸುಮಾರು ಎರಡು ಅವರ್ ಎರಡು ಗಂಟೆಯಷ್ಟು ರನ್ನಿಂಗನ್ನು ಮಾಡುತ್ತೀನಿ ಪ್ರತೀದಿನ ರನ್ನಿಂಗ್ ಮಾಡುತ್ತೀನಿ ಪ್ರತಿದಿನ ರನ್ನಿಂಗ್ ಮಾಡುವುದರಿಂದ ವ್ಯಾಯಾಮ ನಮ್ಮ ದೇಹಕ್ಕೆ ವ್ಯಾಯಾಮ ಆಗುತ್ತದೆ ನಮ್ಮ ದೇಹ ಆರೋಗ್ಯವಾಗಿರುತ್ತದೆ ನಮ್ಮ ನಾವು ಮಾನಸಿಕವಾಗಿ ಸದೃಢವಾಗುತ್ತೇವೆ ಆದ್ದರಿಂದ ನಾನು ಬೆಳಗ್ಗೆ ಹೊತ್ತು ರನ್ನಿಂಗ್ ಮಾಡುತ್ತೇನೆ